ನಮ್ಮ ಕರ್ನಾಟಕದಲ್ಲಿ ಹಿಂದಿನಿಂದಲು ಸಹ ಸಾಂಸ್ಕೃತಿಕ ಪರಂಪರೆಯನ್ನು ಕಾಣಬಹುದಾಗಿದೆ ಅಲ್ಲದೆ ಈ ಸಾಂಸ್ಕೃತಿಕ ಪರಂಪರೆಯೆಂಬುದು ಕರ್ನಾಟಕದ ಒಂದು ಭಾಗ ಅಂತ ಸಹ ಹೇಳಬಹುದು ಅದರಲ್ಲಿ ಒಂದಿಷ್ಟು ಹಬ್ಬಗಳನ್ನು ತಗೋತೀನಿ ಮೊದಲನೇದಾಗಿ ಕಂಬಳ ಕಂಬಳ ಎನ್ನುವಂತಹದ್ದು ಮಂಗಳೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಸುವಂತಹ ಹಬ್ಬವಾಗಿದೆ ಅದರ ವಿಶೇಷ ಅಂದರೆ ಎಮ್ಮೆಯನ್ನು ಕಟ್ಟುವುದು ಇನ್ನು ತದನಂತರ ನಾನು ಮಕರಸಂಕ್ರಾಂತಿ ಬಗ್ಗೆ ಹೇಳ್ತಿನಿ ಈ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಹೆಚ್ಚು ಬೇರೆಯವರಿಗೆ ಎಳ್ಳು ಮತ್ತು ಬೇವನ್ನು ನೀಡುವ ಮೂಲಕ ಎಳ್ಳು ಬೆಲ್ಲ ನೀಡೋದರ ಮೂಲಕ ಕಹಿ ದುಃಖಗಳನ್ನೆಲ್ಲ ಸಹ ಹಿಂದೆಸರಿಸಿ ಸುಖಗಳನ್ನ ಕಾಣುವಂಥದ್ದಾಗಿದೆ ಇನ್ನು ದಸರಾ ದಸರಾ ಎಂಬುವಂಥದು ಹಿಂದಿನಿಂದಲು ಆಚರಿಸುವಂತಹ ಹಬ್ಬವಾಗಿದ್ದು ಇದು ಮೈಸೂರಿನ ನಾಡ ಹಬ್ಬ ಅಂತ ಸಹ ಕರೆಯಬಹುದಾಗಿದೆ ಇದನ್ನು ನವದುರ್ಗಿಗಳ ನವರಾತ್ರಿ ಹಾಗು ಗೊಂಬೆಗಳನ್ನಿಡುವುದರ ಮೂಲಕ ಈ ಹಬ್ಬವನ್ನು ಆಚರಿಸಬಹುದಾಗಿದೆ ಇದು ಕರ್ನಾಟಕ ರಾಜ್ಯದ ಹಲವಾರು ಸಾಂಸ್ಕೃತಿಕ ಪರಂಪರೆಯನ್ನು ಕಾಣಬಹುದಾಗಿದೆ